ಹಲೋ ಹೇಳಿ ಹೌದು ತಾವು ಯಾರು

ಹೌದಾ

ಹೌದಾ ನಾವು ಇವತ್ತು ಒಂದು ಸ್ವಲ್ಪ ಹೊರಗಡೆ ಬಂದಿದ್ವಿ ಹಾಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಆದರೆ ಬನ್ನಿ ಹಾಸ್ಪೆಟ್ಲಲ್ಲೆ ಸಿಗ್ತೀನಿ ನಾನು ನಿಮಗೆ ಹೌದೌದು ಬನ್ನಿ

ಔಷಧಿ ಜೊತೆ ಸರಿಯಾದ ಊಟನು ಊಟನು ಪಾಲಿಸ್ಬೇಕಿತ್ತು ನೀವು ಊಟ ತಗೋ ಊಟ ಮಾಡಿದ್ದೀರಾ ಸರಿಯಾಗಿ ಹಾಗಿದ್ದರೆ ಬನ್ನಿ ಇವತ್ತು ಮಧ್ಯಾಹ್ನ ಬೇಕಿದ್ದರೆ ನಾವು ಹಾಸ್ಪಿಟ್ಲಲ್ಲೆ ಸಿಗ್ತೀವಿ ನಿಮಗೆ ರಕ್ತ ಪರೀಕ್ಷೆ ಮಾಡ್ಬೇಕಾಗುತ್ತೆ ಹಾಗೇನಾದರೂ ಇದ್ದರೆ ರಕ್ತ ಪರೀಕ್ಷೆ ಮಾಡಿ ನಿಮಗ್ ಬೇಕಿದ್ದರೆ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಹೌದಾ ಸರಿ

ರಕ್ತ ಪರೀಕ್ಷೆಗೆ ಏನಿಲ್ಲ ಏನು ಬೇಕಾಗಿಲ್ಲ ನಿನ್ನೆ ನಾವು ಮಾತ್ರೆಗಳನ್ನು ಕೊಟ್ಟಿದ್ದೆವಲ್ಲಾ ಅದರದ್ದು ಚೀಟಿ ಮತ್ತು ಮಾತ್ರೆಗಳನ್ನು ಎರಡು ತೊಗೊಂಡು ಬನ್ನಿ ಅದ್ರಲ್ಲೆ ಆದರೆ ಕ್ಯೂರ್ ಮಾಡೋಣಂತೆ ಇಲ್ಲ ಅಂದರೆ ಗೊತ್ತಾಗ್ಲಿಲ್ಲ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕಾಗ್ತದೆ ಇಲ್ಲ ಇವತ್ತು ಏನು ತೊಗೊಳ್ಳೋದು ಬೇಕಾಗಿಲ್ಲ ಊಟ ಮಾಡಿ ಸರಿಯಾಗಿ ರಕ್ತ ಪರೀಕ್ಷೆ ಮಾಡಿದಮೇಲೆ ನಾವು ಬೇರೆ ಮಾತ್ರೆಗಳನ್ನು ಕೊಡ್ತೇವಂತೆ ಹೌದು ಹಾಂ ಹೌದು ಹೌದು ಎರಡು ಗಂಟೆ ಹಂಗೆ ನಮಗೆ ಕರೆ ಮಾಡಿ ನೀವು ಬನ್ನಿ ಓಕೆ ಸರಿ ಸರಿ ಸರಿ ಸರಿ ಸರಿ ಬನ್ನಿ ಬನ್ನಿ ಆಸ್ಪತ್ರೆಯಲ್ಲೆ ಸಿಗ್ತೀನಿ ಬನ್ನಿ ನಾನು ನಿಮಗೆ ಸರಿ ಬಾಯ್